ನಾವು ನಮ್ಮನೆಯಲ್ಲಿ ಯಾವ ಥರ ನೆಲ ವರ್ಸೊದಾಗಿರ್ಬೋದು ಕಸ ಗುಡ್ಸೊದಾಗಿರ್ಬೋದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವೇನು ಮಾಡ್ತೀವಿ ಅಂತಂದ್ರೆ ನಮ್ಮನೆಯಲ್ಲಿರುವಂಥ ನೆಲಾನ ಕಸಾನ ಗುಡ್ಸಿ ನೆಲಾನ ವರ್ಸಿ ಚೆನ್ನಾಗಿಟ್ಕೊಳ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಇರುವಂಥ ನೆಲ ಆಗಿರ್ಬೋದು ಒಳಗಡೆ ಇರುವಂಥ ನೆಲ ಆಗಿರ್ಬೋದು ಕ್ಲೀನಾಗಿ ನಾವೇನು ಮಾಡ್ತೀವಿ ಕಸ ನಾವು ಗುಡ್ಸ್ಕೊಂಡು ಅದಕ್ಕೆ ಚೆನ್ನಾಗಿ ನೀರನ್ನ ಹಾಕಿ ರಂಗೋಲಿಯನ್ನ ಬಿಡ್ತೀವಿ ಆದರೆ ಈ ಥರ ನಾವು ನಮ್ಮನೆಯಲ್ಲಿ ಏನು ಮಾಡಲ್ಲ ಅಂದರೆ ಹಸುವಿನ ಸೆಗಣಿಯಿಂದ ಸಾರ್ಸೋದಿಲ್ಲ ಯಾಕಂದರೆ ನಾವಿಲ್ಲಿ ಸಿಟಿಯಲ್ಲಿ ಇರೋದರಿಂದ ಹಸು ಹಸು ಇರೋದಿಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ನಾವು ಸಾರ್ಸೋದಿಲ್ಲ ಆದರೆ ಹಸುವಿನಿಂದ ಬಂದಿರುವಂಥ ಸೆಗಣಿಯನ್ನು ನಾವು ಸಾರಿಸಬೇಕಾಗಿತ್ತು ಅಂತಂದ್ರೆ ನಾವು ಹಳ್ಳಿ ಒಳಗಡೆ ಹಳ್ಳಿ ಒಳಗಡೆ ಏನು ಮಾಡ್ತೀವಿ ಅಂತಂತಂದ್ರೆ ಹಸುವಿನಲ್ಲಿ ಬಂದಿರುವಂಥ ಸಗಣಿಯನ್ನ ತಗೊಂಡು ಸಾರಿಸ್ತೀವಿ ಇಲ್ಲಿ ನಮ್ಮದು ಸಿಟಿ ಒಂದು ಸ್ಟೈಲ್ ಒಳಗಡೆ ನೋಡಿದರೆ ನಮಗೆ ಸಿಟೀಸ್ ಲೈಫ್ ಒಳಗಡೆ ಯಾವುದೇ ಥರ ಸಗಣಿಯನ್ನ ಸಾರ್ಸೋದಿಲ್ಲ ಯಾಕೆ ಅಂತಂದರೆ ಇಲ್ಲಿರುವಂಥ ಮನೆಗಳೆಲ್ಲ ಏನು ಇರ್ತವಂತ ಕಾಂಕ್ರೀಟಿಂದ ತುಂಬಿರ್ತವೆ ಅಂತಂದ್ರೆ ನೆಲ ನೆಲ ಏನು ಇರ್ತೈತೆ ಅಂದರೆ ಕಾಂಕ್ರೀಟಿಂದ ಹಾಕಿರ್ತಾರೆ ಹೊರಗಡೆ ನೆಲ ಆಗಿರ್ಬೋದು ಒಳಗಡೆದು ನೆಲ ಆಗಿರ್ಬೋದು ಎಲ್ಲ ಕಾಂಕ್ರೀಟಿಂದ ಕೂಡಿರುದರಿಂದ ನಾವೇನು ಮಾಡಕ್ಕೆ ಆಗಂಗಿಲ್ಲ ಅಂತಂದರೆ ಸೆಗಣಿಯಿಂದ ಸಾರ್ಸೋಕೆ ಆಗೋದಿಲ್ಲ ಅದೇ ನಾವು ಹಳ್ಳಿಯ ಒಂದು ಮನೆಗಳಲ್ಲಿ ನೋಡಿದ್ವಿ ಅಂತಂದ್ರೆ ಅಲ್ಲಿರುವಂಥ ಹಳ್ಳಿ ಮನೆಗಳಲ್ಲಿ ಇರ್ತಾವ ಅಂತಂದ್ರೆ ನಮ್ಗೆ ಎಲ್ಲಾ ಆ ಥರ ಮಣ್ಣಿನ ಮನೆಗಳು ಇರ್ತವು ಆಯಿತಾ ಮಣ್ಣಿನ ಮನೆಗಳು ಇರೋದರಿಂದ ನಾವೇನು ಮಾಡ್ತೀವಂದರೆ ನೆಲಕ್ಕೆ ನೆಲಾನು ಏನಿರ್ತೈತಿ ಅಂದರೆ ನಮ್ಗೆ ಮಣ್ಣಿನ ಬೀಳ್ತೈತಿ ಅಂದರೆ ಜಾಸ್ತಿ ಹೊರಗಿನ ಒಂದು ಹೊರಾಂಗಣ ಆಗಿರ್ಬೋದು ಒಳಾಂಗಣನು ಆಗಿರ್ಬೋದು ಒಬ್ಬೊಬ್ರದು ಏನಾಗಿರ್ತೈತಿ ಅಂತಂದ್ರೆ ಮಣ್ಣಿನ ಮನೆಯಿಂದು ಇರೋದರಿಂದ ಮಣ್ಣು ಖಾಲಿ ಆಗಿರ್ಬೋದು ಧೂಳಾಗಿರ್ಬೋದು ಇದರಿಂದ ನಾವು ಏನು ಮಾಡ್ತರೆ ಅಂತಂದ್ರ ಅವರು ಸಗ್ಣಿಯಿಂದ ತಮ್ಮ ನೆಲವನ್ನ ಏನು ಮಾಡ್ಸ್ಕೊಳ್ತಾರೆ ಅಂತಂದರೆ ಸಾರಿಸ್ಕೊತ್ತಾರೆ ಸಾರಿಸೋದರಿಂದ ಏನಾಗುತ್ತೆ ಅಂತಂದ್ರೆ ಅವರಿಗೆ ಒಂದು ಒಳ್ಳೆಯ ಒಂದು ವಾತಾವರಣ ಉಂಟಾಗ್ತೈತಿ ಅದೇ ಥರ ಒಳ್ಳೆಯ ವಾತಾವರಣದಿಂದ ನಾವು ಏನು ಮಾಡ್ಕೊಳ್ತೀವಿ ಅಂತಂದ್ರೆ ಇದು ವಾತಾವರಣ ಅಂತ ಅಷ್ಟೇ ಅಲ್ಲ ನಿಮ್ಗೆ ಮನೆಯ ಒಂದು ಲಕ್ಷಣನು ಚೆನ್ನಾಗಿ ಆಗಿ ನಾವು ಹೊರಗಡೆ ಏನು ಮಾಡ್ತೀವಿ ಅಂತಂದ್ರೆ ಸಗ್ಣಿಯಿಂದ ಸಾರ್ಸೋದರಿಂದ ಏನಾಗುತ್ತೆ ಅಂತಂದ್ರೆ ಯಾವುದೇ ತರ ಕ್ರಿಮಿ ಕೀಟಗಳು ಏನಾಗಲ್ಲ ಅಂತಂದ್ರೆ ನಮ್ಮನೆ ಒಳಗಡೆ ಬರೋಕೆ ಆಗಂಗಿಲ್ಲ ಯಾವ್ಥರ ಕ್ರಿಮಿ ಕೀಟಗಳು ಅಂತಂದ್ರೆ ವಿಷಕಾರಿಯಾದಂಥ ಪ್ರಾಣಿಗಳು ವಿಷಕಾರಿಯಾದಂಥ ಪ್ರಾಣಿಗಳು ಅಂತಂದ್ರೆ ಪ್ರಾಣಿಯಾಗಿರ್ಬೋದು ಕ್ರಿಮಿ ಕೀಟಗಳಾಗಿರ್ಬೋದು ಹಾವು ಚೇಳು ಈ ಥರ ವಿಷಾನು ಹೊಂದಿರುತಕ್ಕಂಥ ಒಂದಿಷ್ಟು ಪ್ರಾಣಿಗಳು ಏನಾಗಲ್ಲ ಅಂತಂದ್ರೆ ನಮ್ಮನೆ ಒಳಗಡೆ ಬರೋದಿಲ್ಲ ಆ ಸಗಣಿಗೊಂದು ಮಹತ್ವವಿದೆ ತುಂಬ ಆದಂಥ ಒಂದು ಮಹತ್ವವಿದೆ ಆ ಒಂದು ಸಗಣಿ ನಮ್ಗೆ ಎಲ್ಲಿಂದ ಸಿಗ್ತೈತಿ ಅಂತಂದ್ರೆ ನಮ್ಗೆ ಹಸುವಿನಿಂದ ಸಿಗ್ತೈತಿ ಹಸು ಏನು ಅಂತಂದ್ರೆ ನಮಗಿಲ್ಲಿ ಎಲ್ಲಾ ಒಂದು ಪ್ರದೇಶದೊಳಗಡೆ ನಾವೇನು ಮಾಡ್ತೀವಿ ಅಂದರೆ ಗೋ ಮಾತೆಯೆಂದು ಪೂಜಿಸ್ತೀವಿ ಯಾಕಂದ್ರೆ ಒಂದು ಗೋಮಾತೆ ಒಂದು ಹೊಟ್ಟೆಯೊಳಗಡೆ ನಮಗೆ ಏನಂತಂದ್ರೆ ದೇವತೆಗಳು ವಾಸವಾಗಿರ್ತವು ದೇವತೆಗಳಂತ ಬಂದಂಥ ಸಗಣಿ ಏನು ಮಾಡ್ತೀವೆಂದ್ರೆ ಪೂಜಿಸ್ತೀವಿ ಅದರಿಂದ ನಾವು ಮನೇನ ನೆಲಾನ ವರ್ಸುದರಿಂದ ನಮ್ಮನೆಯ ಲಕ್ಷಣನು ಹೆಚ್ಚಾಗ್ತೈತಿ ಮನೆಯ ಒಂದು ಅಭಿವೃದ್ಧಿನು ಹೆಚ್ಚಾಗ್ತೈತಿ ಈ ಥರ ಎಲ್ಲ ಒಂದಿಷ್ಟು ಬ ಜಾಸ್ತಿ ಜಾಸ್ತಿ ಲಾಭಗಳು ಅದಾವು ನಮ್ಗೆ ಸಗಣಿ ಅಂತಂದ್ರೆ ಸಗಣಿ ಅನ್ನುದು ಅಷ್ಟೇನು ಇಲ್ಲ ಸಗಣಿನೂ ನಮಗೆ ಬೇಕಾಗ್ತೈತಿ ಅವಾಗಿನ ಕಾಲ್ದೊಳಗಡೆ ಆದರೆ ಈಗೂನು ಹಳ್ಳಿ ಒಳಗಡೆ ನೋಡ್ಬೋದು ಆದರೆ ಬಹಳ ಕಡಿಮೆ ಆಗ ನಮ್ಮ ಅಜ್ಜ ಅಮ್ಮ ಕಾಲದೊಳಗಡೆ ಏನಿತ್ತು ಅಂತಂದ್ರೆ ಎಲ್ಲಾ ಮನೆಗಳು ಸಂಪೂರ್ಣವಾಗಿ ಗೋಡೆಗಳನ್ನು ಸಹಿತ ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಸಗಣಿಯಿಂದ ಸಾರ್ಸ್ತಿದ್ವಿ ಅಂತಂದ್ರೆ ಕಲ್ಲಿನ ಮನೆಗಳು ಆಗಿರ್ಬೋದು ಅಥ್ವಾ ಮಣ್ಣಿನ ಮನೆ ಅಂತ ಕಟ್ತಿದ್ದರು ಆಗಿನ ಕಾಲ್ದಲ್ಲಿರುವಂಥ ಅಜ್ಜ ಅಮ್ಮಗಳು ಅವ್ರೇನು ಮಾಡ್ತಿದ್ದರು ಗೋಡೆಗಳಿಗೂ ಸತೆ ಸಗಣಿಯಿಂದ ಸಾರಸ್ತಿದ್ದರು ಇದರಿಂದ ಏನಾಗುತ್ತೆ ಅಂತಂದ್ರೆ ಗೋಡೆಯಿಂದ ಸಾರ್ಸೋದರಿಂದನೂ ಅವರಿಗೆ ಒಂದು ಒಂದು ಅಭಿವೃದ್ಧಿಯಿಂದ ಬೆಳಿತಿತ್ತು ಇದರಿಂದ ನಮ್ಗೆ ಅದರೊಳಗಡೆ ನಾವು ಏನು ಮಾಡ್ತಿವಂತಂದ್ರೆ ಸಗಣಿಯಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ವಿಭೂತಿ ತಯಾರಾಗ್ತೈತಿ ವಿಭೂತಿನ ನಾವು ದೇವ್ರ್ಗೆ ಪೂಜೆಗೆ ಅಂತಾನೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಬಳಕೆ ಮಾಡ್ಕೊಳ್ತೀವಿ ಹೀಗಾಗಿ ಏನಂತಂದ್ರೆ ಎಲ್ಲಾ ತರಹದ ಒಂದು ಸೌಕರ್ಯ ಏನಾಗುತ್ತೆ ಅಂತಂದ್ರೆ ನಮ್ಗೆ ಅದ್ರದ್ದು ನೀಡ್ ತೆಗಿತ್ತಿವಿ ಅದರಕ್ಕಿಂತ ತುಂಬ ತುಂಬ ಲಾಭಗಳನ್ನು ಬರ್ತಾ ಉಂಟು ಸಗಣಿಯಿಂದ ಹೌದಾ ಆದರೆ ಈಗಿನ ಒಂದು ಹಳ್ಳಿಯ ಒಂದು ಶೈಲಿ ನೋಡಬೇಕಾಗಿತ್ತು ಅಂದ್ರೆ ಬಹಳ ವಿರಳ ಅಂದರೆ ಕಡಿಮೆ ಬಹಳ ಇಲ್ಲಿ ಅಷ್ಟು ಯೂಸ್ ಮಾಡೋದಿಲ್ಲ ಯೂಸ್ ಮಾಡಿದ್ದರೂನು ಏನಂತಂದ್ರೆ ಕಡಿಮೆ ಎಲ್ಲಿ ಆದರೂನು ನಮ್ಮದು ಒಂದು ನಗರ ಪ್ರದೇಶಗಳಲ್ಲಿ ಏನು ಮಾಡಲ್ಲ ಅಂತಂದ್ರೆ ಸಗಣಿಯನ್ನ ಯೂಸ್ ಮಾಡ್ಕೊಳಕ್ಕೆ ಆಗಂಗಿಲ್ಲ ಆದರೆ ನಾವು ಎಲ್ಲಿ ನೋಡಬೇಕಾಗಿತ್ತು ಅಂದ್ರೆ ಹಳ್ಳಿ ಒಳಗಡೆ ನಾವು ಏನು ಮಾಡಬಹುದು ಅಂತಂದರೆ ನೋಡ್ಬೋದು ಏಕಂದ ನಮ್ಮನೆಯಲ್ಲಿ ನಾವು ತೊಗೊಂಡ್ವಿ ಅಂತಂದ್ರೆ ನಾವು ಇರೋದು ಏನಂತಂದ್ರೆ ಇವಾಗ ಇರೋದು ಏನಂತಂದ್ರೆ ಒಂದು ನಗರ ಪ್ರದೇಶದಲ್ಲೆ ಇದೀವಿ ನಾವು ಆದರೆ ಇಲ್ಲಿ ಏನಾಗ್ತು ಅಂತಂದರೆ ಇಲ್ಲಿರುವಂಥ ನೆಲಗಳು ಏನಾಗ್ತ ಅಂದರೆ ಕಾಂಕ್ರೀಟಿಂದ ಕೂಡಿರ್ತವ ಹೊರ್ಗಿನ ನೆಲ ಆಗಿರ್ಬೋದು ಒಳ್ಗಿನ ನೆಲ ಆಗಿರ್ಬೋದು ಕಾಂಕ್ರೀಟಿಂದ ಕೂಡಿರ್ತವೆ ಇದ್ರ ಮೇಲೆ ನಮ್ಗೆ ಏನಾಯಿತು ಅಂದರೆ ಸಗಣಿ ಸಾರ್ಸೋಕೆ ಬರೋದಿಲ್ಲ ಇನ್ನೊಂದು ಲಾಭ ಏನಪ್ಪ ನಾವು ಸಗಣಿ ಸಾರ್ಸೊದರಿಂದ ಈ ಸಗಣಿಯನ್ನ ತಗೊಂಡು ಬಂದು ಸಾರ್ಸೊದರಿಂದ ಏನಾಗುತ್ತೆ ಅಂತಂದ್ರೆ ನಮ್ಗೆ ನೆಲ ಏನಾದರೂ ಒಡ್ದ್ರು ನಾವು ಏನು ಮಾಡ್ಬೋದು ಅಂದ್ರೆ ವಾಪಾಸ್ ಸಗಣಿಯನ್ನ ತಗೊಂಡು ಬಂದು ಒಂದು ಹದಿನೈದು ದಿನ ಅಥ್ವ ಇಪ್ಪತ್ತು ದಿನದವರ್ಗು ನಾವು ಅದನ್ನ ಸಾರಿಸ್ಕೊಬೋದು ಅದೇ ಥರ ಕಾಂಕ್ರೀಟ್ ಒಡೆತು ಅಂತಂದ್ರೆ ಹಾಕ್ಸಿರುವಂಥ ನೆಲ ಕಾಂಕ್ರೀಟ್ ಏನಾದರು ಒಡಿತು ಅಂದ್ರೆ ನಮ್ಗೆ ವಾಪಾಸ್ ನಾವು ಏನು ಮಾಡ್ಬೇಕು ಆಗುತ್ತೆ ದುಡ್ಡು ಕೊಟ್ಟು ನಾವೇನು ಮಾಡ್ಬೇಕಾತ ಆ ಒಂದು ಕಾಂಕ್ರೀಟನ್ನ ಹಾಕ್ಸ್ಬೇಕಾಗುತ್ತೆ ಆಗ ಅಲ್ಲಿ ಏನಾಗುತ್ತೆ ಅಂತ ನಮ್ಗೆ ದುಡ್ಡುನು ಏನಾಗತ್ತೆ ಅಂತಂದ್ರೆ ನಷ್ಟ ಆಗಿ ಬಿಡ್ತೈತಿ ಆದರೆ ಇದೇ ನಾವು ನೆಲ ಇದಾಗಿತ್ತು ಅಂತಂದ್ರೆ ಒಡ್ದಿತ್ತಪ್ಪ ಯಾವುದು ಸಗಣಿಯಿಂದ ಸಾರ್ಸಿರುವಂಥ ನೆಲ ಒಡ್ಡಿತ್ತು ಅಂತಂದ್ರೆ ನಾವೇನು ಮಾಡ್ಕೊಳ್ತೀವಿ ಅಲ್ಲಿ ನಾವು ಸಗಣಿನ ತೊಗೊಂಡು ಮೇಲೆ ಸಾರಿಸ್ತೀವಿ ಅಂದರೆ ಹಸುವಿನಿಂದ ಬಂದು ಈಗ ನೋಡ್ರಿ ಎಲ್ಲ ಕಡೆ ನಾವು ಹಳ್ಳಿ ಜನ ಹೋದರೆ ದನ ಇರ್ಬೋದು ಎತ್ತು ಇರ್ಬೋದು ಎಮ್ಮೆಯಾಗಿರ್ಬೋದು ಹಸು ಆಗಿರ್ಬೋದು ಮತ್ತು ಕರು ಆಗಿರ್ಬೋದು ಎಲ್ಲಾ ಒಂದು ಮನೆ ಒಳಗಡೆ ಇದ್ದೇ ಇರ್ತವೆ ಅದರೊಳಗಡೆ ಬರುವಂಥ ಒಂದು ಸಗಣಿಯನ್ನ ತೊಗೊಂಡು ಬಂದು ನಾವು ಸಾರ್ಸೋದರಿಂದ ನಮಗೇನಾಗುತ್ತೆ ಅಂದ್ರೆ ಹೆಚ್ಚು ಹೆಚ್ಚು ಲಾಭನ ಪಡಿತೀವಿ ಆದರೆ ಈಗಿನ ಕಾಲದಲ್ಲಿ ಇರುವಂಥ ಜನಗಳಿಗೆ ಸಗಣಿ ಅಂದರೆ ಏನಾಗಲ್ಲ ಆಗಿ ಬರೋದಿಲ್ಲ ಅದ್ಕೆ ಮುಟ್ಟಾಕವ್ರು ಏನು ಮಾಡ್ತಾರಾ ಅಂತಂದ್ರೆ ಇದನ್ನ ಮಾಡ್ತಾರೆ ಯಾಕೆಂತಂದ್ರೆ ಅದು ಅಷ್ಟು ನಮ್ಗೆ ಏನಾಗುತ್ತೆ ಅಂತಂದ್ರೆ ಯಾವುದೇ ಥರ ಚೆನ್ನಾಗಿ ಸಿಗೋದಿಲ್ಲ ಹೀಗಾಗಿ ನಾವು ಸಗಣಿ ಅನ್ನೋದು ನಮ್ಗೆ ಒಂದು ಒಳ್ಳೆಯ ಥರ ಯೂಸ್ ಮಾಡ್ಕೊಬೇಕು ಆಗ್ತೈತಿ ಸಗಣಿ ಅಂದ್ರೆ ನಾವು ಬಹಳ ಹೆಲ್ಪ್ಫುಲ್ ಓಕೆ ಹೆಲ್ಪ್ಫುಲ್ ಅಂತ ಅಂದಾಗ ಸಗಣಿ ಅಂತ ಅಷ್ಟೆ ಅಲ್ಲ ಏನು ಆರೋಗ್ಯಕರವಾಗಿ ಇರ್ತೈತಿ ಅಂತಂದ್ರೆ ನಾನು ನಿಮ್ಗೆ ಹೇಳಿದೆ ಆರೋಗ್ಯವಾಗಿ ಏನಂತಂದ್ರೆ ನಾವು ಸಗಣಿ ಸಾರ್ಸೋದರಿಂದ ನಮಗೆ ಮನೆಯ ಆರೋಗ್ಯನು ಹೆಚ್ಚು ಬೆಳಿತೈತಿ ಮನೆಯ ಒಂದು ಲಕ್ಷಣನು ಆಗ್ತೈತಿ ಮನೆಯ ಒಂದು ಏನಾಗುತ್ತಾ ಅಂತಂದ್ರೆ ಲಾಭನು ಬರ್ತೈತಿ ಲಾಭ ಬರೋದರಿಂದ ಏನಾಗುತ್ತೆ ಸಗಣಿ ಹೆಚ್ಚಾಗಿ ಬರ್ಬೇಕಾಗುತ್ತೆ ಸೊ ಹಾಗಾಗಿ ನಾವು ಲಾಭಗಳನ್ನು ನಾವು ಹೆಚ್ಚೆಚ್ಚು ಪಡೆಯೋದರಿಂದ ಏನಾಗುತ್ತೆ ಭಾಳ ನಮ್ಗೆ ಒಂದು ಲಾಭಕರವಾದಂಥ ಒಂದು ಸಗಣಿಯಾಗಿರ್ಬೋದು ಅದಕ್ಕೆ ನಮ್ಮನೆಯಲ್ಲಿ ತೊಗೊಂಡರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ನೆಲ ಒರೆಸ್ತೀವಿ ಮೊದಲಿಗೆ ಏನು ಮಾಡ್ತೀವಿ ಅಂತಂದ್ರೆ ಕಸ ಗುಡಿಸ್ತೀವಿ ಆಮೇಲೆ ನೆಲಾನ ಒರೆಸ್ತೀವಿ ನೆಲ ಒರ್ಸೋದು ಈಗ ನಮ್ಮನೆಯಲ್ಲಿ ಇರುದೆಲ್ಲ ಕಾಂಕ್ರೀಟ್ ನೆಲ ಹಾಗಾಗಿ ನಾವು ಏನು ಮಾಡ್ಬಿಡ್ತೀವಿ ಅಂತಂದ್ರೆ ಗೆ ನೀರು ಹಾಕಿ ಒಂದು ಬಟ್ಟೆ ತಗೊಂಡು ನೆಲ ವರ್ಷ ಬಿಟ್ಟು ಬಿಡ್ತೀವಿ ಆದರೆ ಆಗ ನಮ್ಗೇನು ಇದ್ದಿದ್ದಿಲ್ಲ ನಾವು ಒಂದು ಹಳ್ಳಿ ಒಳಗಡೆನೆ ಇದ್ವಿ ಮೊದಲಿಗೆ ನಾನು ಸಣ್ಣವಳಿದ್ದಾಗ ಚಿಕ್ಕವಳಿದ್ದಾಗ ನಮ್ಮಜ್ಜಿ ಅಜ್ಜ ಮನೆಗೆ ಹೋಗ್ತಿದ್ದೆ ನಾನು ಅವ್ರ ಮನೆ ಇರೋದು ನಮಗೆ ಏನಾಯ್ತಂದ್ರೆ ಹಳ್ಳಿ ಒಳಗಡೆ ಇತ್ತು ಅಲ್ಲಿ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಹಳ್ಳಿ ಒಳಗಡೆ ನಮ್ಮ ನಮ್ಮಜ್ಜ ಅಜ್ಜಿ ಮನೆಗೆ ಅಂತಂದರೆ ಸ್ ಎಲ್ಲಾ ನಮಗೆ ಶಾಲೆಗಳು ರಜೆ ಸಿಕ್ತು ಅಂತಂದರೆ ನಾವು ಅಲ್ಲಿ ಹೋಗ್ತಿದ್ವಿ ಹೋಗುದರಿಂದ ಏನಾಗ್ತಿತ್ತು ಅಂತಂದ್ರೆ ಅಲ್ಲಿ ಅವರು ನಮ್ಮಜ್ಜ ಅಮ್ಮ ಆಗಿರ್ಬೋದು ಇವರೆಲ್ಲ ಏನು ಮಾಡ್ತಿದ್ದರು ಅಂತಂದ್ರೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ಬಿಡ್ತಿದ್ದರು ಅಂತಂದ್ರೆ ಸಗಣಿಯಿಂದ ಸಾರ್ಸೋಕ್ಕೆ ಇದನ್ನ ಮಾಡಿ ಅದು ಸಗಣಿಯಿಂದ ಸಾರ್ಸೋಕು ನಮಗೆ ಒಂದು ವಾರ ಆಯ್ತೈತಿ ಏನು ವಾರ ಆಗ ಸೋಮವಾರ ಸೋಮವಾರ ದಿನ ಏನು ಮಾಡ್ತಿದ್ದರು ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಒಂದು ಕಸ ನೀಟಾಗಿ ಕಸನ ಗುಡಿಸ್ಕೊಂಡಿದ್ದರು ಗುಡ್ಸ್ಕೊಂಡು ಫಸ್ಟ್ ಚೆನ್ನಾಗಿ ನೀರನ್ನ ಹಾಕ್ತಿದ್ದರು ನೀರು ಹಾಕಿ ನೀರು ಹಾಕಿ ಏನು ಮಾಡ್ತಿದ್ದರು ಅಂತಂದ್ರೆ ಸಗಣಿಯನ್ನ ಸಾರಿಸಿ ಚೆನ್ನಾಗಿರುವಂಥ ರಂಗೋಲಿಯನ್ನ ಹಾಕ್ತಿದ್ದರು ಆ ಒಂದು ನೆಲ್ದೊಳಗಡೆ ನಾವೇನು ಮಾಡ್ತಿದ್ವಿ ಚಿಕ್ಕವರಿದ್ದಾಗ ಆಟ ಆಡ್ತಿದ್ವಿ ಸಗಣಿಯಿಂದ ಸಾರ್ಸಿದಾರಲ್ಲ ಅಲ್ಲಿ ನಮ್ಗೆ ಆಟಾಡಕ ಒಂದು ಛಲೋ ಆಗ್ತೈತಿ ಅಂತಂದು ನಾವು ಏನು ಮಾಡ್ತಿದ್ವಿ ಅಂತಂದ್ರೆ ಸಗಣಿ ಒಳಗಡೆನೆ ಆಟ ಆಡ್ತಿದ್ವಿ ಸಗಣಿ ಸಾರ್ಸಿರುವಂಥ ನೆಲದೊಳಗಡೆನೆ ನಾವೇನು ಮಾಡ್ತಿದ್ವಿ ಅಂತಂದ್ರೆ ಆಟ ಆಡ್ತಿದ್ವಿ ಆಗ ನಮ್ಮಜ್ಜ ಅಜ್ಜಿ ಅಜ್ಜ ಅಮ್ಮ ಇಬ್ಬರು ಇದ್ದರು ಅವಾಗ ನಾವು ಏನು ಮಾಡ್ತಿದ್ವಿ ಅಂದ್ರೆ ಅಲ್ಲಿ ಹೋಗಿ ನಾನು ಏನ್ ಮಾಡ್ಕೊಳ್ತಿದ್ವಿ ಅಂತಂದ್ರೆ ಅವರು ಮಾಡುವಂಥ ಹಳ್ಳಿಯ ಒಂದು ವಾತಾವರಣದೊಳಗಡೆ ಯಾವ್ಥರ ಮಾಡ್ತಿದ್ದರಲ್ಲ ಅದನ್ನೆಲ್ಲ ನಾವೇನು ಮಾಡ್ತಿದ್ವಿ ನೋಡ್ತಿದ್ವಿ ಆದರೆ ಈಗ ನಮ್ಮನೆಯಲ್ಲಿ ಬಂದರೆ ಅಂತಂದ್ರೆ ನಮ್ಗೆ ಆ ಥರ ಯಾವುದೇ ಥರ ಆದಂಥ ಸಗಣಿಯಿಂದ ಸಾರ್ಸಿರುವಂಥ ನೆಲಗಳು ಸಿಗೋದಿಲ್ಲ ಸಿಗ್ಬೇಕಂತಂದರೆ ನಾವು ಹಳ್ಳಿಗೆ ಹೋಗಬೇಕಂತೇನಿಲ್ಲ ಹಳ್ಳಿಯೊಳಗಡೆನು ನಮ್ಗೆ ಅಷ್ಟು ಸಾಧ್ಯವಾಗುವುದಿಲ್ಲ ಹಾಗಾಗಿ ಏನಾಗುತ್ತೆ ಅಂದ್ರೆ ಈಗಿನ ಒಂದು ಇದ್ರೊಳಗೆ ಹೋದರೆ ನಾವೀಗ ನಮ್ಮಜ್ಜ ಅಮ್ಮ ಮನೆಗೆ ಹೋದರೂನು ನಾವೇನು ಮಾಡ್ತೀವಿ ಅಂತಂದ್ರೆ ಹಳ್ಳಿ ಒಳಗಡೆ ನಮ್ಗೆ ಸಿಗುತ್ತಾ ಇಲ್ಲ ಈಗಿನ ಒಂದು ಪ್ರಮಾಣ ಏನಾಗೈತಿ ಅಂದ್ರೆ ಕಡಿಮೆಯಾಗೈತಿ ನೆಲ ಒರ್ಸೊದಾಗಿರ್ಬೋದು ಸಗಣಿ ಸಾರ್ಸೋದಾಗಿರ್ಬೋದು ಎಲ್ಲ ಏನಾಗಿಬಿಡುತ್ತೆ ಅಂತಂದ್ರೆ ಕಡಿಮೆ ಪ್ರಮಾಣವನ್ನ ಹೊಂದು ಹೋಲ್ತಾ ಇದೆ ಅಲ್ಲ ಹಾಗಾಗಿ ನಾವು ಏನು ಮಾಡ್ಕೊಳ್ತೀವಿ ಅಂತಂದ್ರೆ ಯಾವುದೇ ಥರ ಸಗಣಿ ನಮ್ಗೆ ಸಿಗುತ್ತಾ ಇಲ್ಲ ಲಾಭಗಳು ಅಂತಂದ್ರೆ ನಮ್ಗೆ ಒಂದು ಹಸುವಿನಿಂದ ಬರುವಂಥ ಲಾಭಗಳೂನು ಹೆಚ್ಚುತ್ತಾವೆ ನಮ್ಗೆ ಹಸು ಅನ್ನುವುದು ನಮ್ಗೇನಂತಂದ್ರೆ ಒಂದು ಒಳ್ಳೆಯ ಒಂದು ಆರೋಗ್ಯಕರವಾದದ್ದರಿಂದ ಅದು ನಮ್ಗೆ ಹಾಲು ಕೊಡ್ತೈತಿ ಸಗಣಿ ಕೊಡ್ತೈತಿ ಹೀಗೆ ಒಂದು ನಾವು ಏನು ಮಾಡ್ತೀವಿ ಅಂತಂದ್ರೆ ಜಾಸ್ತಿ ಜಾಸ್ತಿ ನಾವು ಏನು ಮಾಡ್ತೆವಂದ್ರೆ ಲಾಭಗಳನ್ನ ಪಡ್ಕೊಳ್ತೀವಿ ಎಲ್ಲಾ ಒಂದು ರೀತಿಯ ಒಳಗಡೆ ಎಲ್ಲಾ ಒಂದು ಹಳ್ಳಿ ಒಳಗಡೆ ನೋಡಿದ್ರಿ ಅಂತಂದ್ರೆ ನೀವು ಯಾವುದೇ ಒಂದು ಹೋಗಿ ಹಳ್ಳಿ ಮನೆಗಳನ್ನ ನೋಡಿ ಅಲ್ಲೆಲ್ಲ ಏನಿರ್ತೈತೆ ಅಂದರೆ ಅವ್ರ ಮನೆ ಪೂರ್ತಿಯಾಗಿ ಅಂತಲ್ಲ ಹೊರಗಡೆ ಇರುವಂಥ ಮನೆಗಳು ಸಗಣಿಯಿಂದ ಸಾರ್ಸಿರಲೇಬೇಕು ಇದರಿಂದ ಅಷ್ಟ ದೇವತೆಗಳು ಎಂಥವು ಅಂದ್ರೆ ಆ ಒಂದು ಸಗಣಿ ಒಳಗಡೆ ಇರ್ತಾರೆ ಅದು ನಮ್ಗೆ ಬಹಳ ಒಂದು ಅಭಿವೃದ್ಧಿಯನ್ನ ಮಾಡ್ತೈತಿ ಹಾಗಾಗಿ ನಾವೇನು ಮಾಡ್ಕೊಳ್ತೀವಿ ಅಂತಂದ್ರೆ ಸಗಣಿ ಅನ್ನುದು ಒಂದು ಒಳ್ಳೆಯ ಥರ ಒಂದು ಲಾಭನು ಆಗ್ತೈತಿ ನಮ್ಗೆ ಆರೋಗ್ಯಕರವಾಗಿ ನಮ್ಮ ಜೀವನವನ್ನ ಆರೋಗ್ಯಕರವಾಗಿನು ಏನಾಗುತ್ತೆ ಅಂತಂದರೆ ಇಡತೈತಿ ಇದರಿಂದ ನಾವೇನು ಮಾಡ್ಕೊಳ್ತೀವಿ ಅಂತಂದ್ರೆ ಹೆಚ್ಚು ಹೆಚ್ಚು ನಾವೇನು ಮಾಡ್ತಿರ್ಬೇಕಂದ್ರೆ ಸಗಣಿಯನ್ನ ಸಾರಿಸಬೇಕಾಗ್ತೈತಿ ಒರ್ಸೊದಾಗಿರ್ಬೋದು ನೆಲ ಒರ್ಸೊದು ನಾವು ನೆಲ ಒರ್ಸೋದರಿಂದ ನೆಲ್ದೊಳಗಿರುವಂಥ ಕ್ರಿಮಿ ಕೀಟಗಳು ಏನಾಗ್ತವೆ ಅಂತಂದ್ರೆ ಹೋಗ್ತವೆ ನೀರಿನಿಂದ ಒರ್ಸೋದರಿಂದ ಯಾಕಂದರೆ ಒಂದು ಒಬ್ ಒಂದೊಂದು ಇರೋವು ಏನಾಗ್ತವೆ ಅಂತಂದ್ರೆ ಸಣ್ಣ ಮಕ್ಳು ಬೇರೆ ಇರುತ್ತವೆ ಅಲ್ಲಿ ಸಣ್ಣ ಮಕ್ಳ್ಗಳು ಹಾಗೆ ನಾವು ಏನೋ ಒಂದು ಮಾಡಬೇಕಾಗಿತ್ತು ಅಂತಂದರೂನು ಏನಾಗುತ್ತೆ ಅಂತಂದ್ರೆ ಸಣ್ಣ ಮಕ್ಕಳುಗಳಿಗೆ ನೆಲಕ್ಕೆ ಆಟವಾಡಕ್ಕೆ ಕೊಟ್ವಿ ಅಂತಂದ್ರೆ ಹಾಗೆ ಅಲ್ಲಿ ಇರುವಂಥ ಆಟ ಸಾಮಾನುಗಳನ್ನ ಬಾಯಿಗೆ ಇಡ್ಕೊಂಡು ಬಿಡ್ತಾರೆ ಅದರಿಂದ ಏನಾಗಿರುತ್ತೆ ನೆಲಕ್ಕೆ ಹತ್ತಿರುವಂಥ ಕ್ರಿಮಿ ಕೀಟಗಳು ಏನಾಗುತ್ತೆ ಒಂದು ಆ ಆಟ ಸಾಮಾನು ಒಳಗಡೆನು ಹತ್ತಿರುತೈತಿ ಹಾಗಾಗಿ ನಾವೇನು ಮಾಡ್ಕೊಬೇಕು ಮೊದಲು ನೀಟಾಗಿ ನೆಲಗಳನ್ನ ಒರಿಸ್ಕೊಬೇಕು ಈ ಥರ ಎಲ್ಲ ನಾವೇನು ಮಾಡ್ತೇವಿ ಲಾಭಗಳನ್ನ ಪಡಿಯೋದರಿಂದ ಹೆಚ್ಚು ನಮ್ಗೆ ಒಂದು ಒಳ್ಳೆಯ ಒಳ್ಳೆಯ ಆದಂಥ ಅಭಿವೃದ್ಧಿಗಳನ್ನು ನಾವೇನು ಮಾಡ್ಬೋದು ಅಂತಂದರೆ ಈ ಒಂದು ಸಗಣಿ ಸಾರ್ಸೋದರಿಂದ ಕಾಣಿಸಬಹುದಾಗೈತಿ